ನಮ್ಮ ಪ್ರದೇಶದ ಜನರು ಎರಡು ಸ್ಥಳಗಳ ಒಂದು ಪ ನಮ್ಮದು ಸಮೀಪದಲ್ಲಿರುವ ಜೋಗ ಫಾಲ್ಸ್ ಅಂತ ಒಂದು ವಿಶ್ವ ಪ್ರಸಿದ್ಧವಾದ ಸ್ಥಳವಿದೆ ಇದನ್ನು ನೋಡಲಿಕ್ಕೆ ಜನರು ತುಂಬ ಇಷ್ಟಪಡ್ತಾರೆ ಯಾಕೆ ಅಂದರೆ ರುದ್ರ ರಮಣೀಯವಾದ ಜಲಪಾತಗಳಿವೆ ರಾಜ ರೋರರ್ ರಾಕೆಟ್ ರಾಣಿ ಅಂತೇಳಿ ನಾಲ್ಕು ಥರವಾದ ಜಲಪಾತಗಳು ಇಲ್ಲೀ ಧುಮ್ಮಿಕ್ಕಿ ಹರೀತದೆ ಆ ಸೊಬಗನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಮತ್ತು ಅಂತಹ ವಿಹಂಗಮವಾದ ನೋಟವನ್ನು ದೊರೆಯುತ್ತದೆ ಮಳೆಗಾಲದಲ್ಲಿ ಇನ್ನು ಹೆಚ್ಚಾಗಿ ಮಂಜು ಮುಸುಕಿದ ವಾತಾವರ್ಣದಲ್ಲಿ ಅದನ್ನು ಅದರ ಆನಂದವನ್ನು ನೋಡಲೂ ನಾವು ಪುಣ್ಯಾ ಮಾಡಿ ಬರಬೇಕು ಬರಬೇಕು ಮತ್ತು ಅಲ್ಲೀ ಬಂದು ಹೋಗೋದಾದ್ರೆ ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮತ್ತು ನಾ ವೇಕಲ್ ಮಾಡ್ಕೊಂಡು ಹೋಗ್ಬೇಕಾದ್ರೂ ತುಂಬ ಚೆನ್ನ್ನಾಗಿದೆ ಮತ್ತು ನಿಮ್ಮದು ರಸ್ತೆ ಮಾರ್ಗಗಳು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಮತ್ತು ಉಳೀಲಿಕ್ಕೆ ವ್ಯವಸ್ಥೆ ಸ್ಪಾಟ್ಗಳು ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಸ್ಥಳದ ನೀವೂ ಆ ಜೋಗದ ಗುಂಡಿಯನ್ನು ಬೇಕಾದ್ರೆ ಇಳಿವ ಒಂದೂ ಅನುಭವ ರೋಮಾಂಚನಕಾರಿಯಾಗಿದೆ ಸಾಧಾರಣ ಎಲ್ರಿಗೆ ಆಗೋದಿಲ್ಲ ಇಳಿಬೇಕಾದರೆ ತುಂಬ ಈಝಿ ಸುಲಭವಾಗಿ ಇಳಿಬೋದು ಮೇಲೆ ಹತ್ತಬೇಕಾದ್ರೆ ಸುಸ್ತಾಗಿ ಸಾಕು ಬೇಕಾಗಿಬಿಡ್ತದೆ ನೀವು ಮೇಲೆ ಬಂದ್ಕೂಡ್ಲೆ ಅಲ್ಲಲ್ಲೆ ಸಣ್ಣಪುಟ್ಟ ಹೋಟೆಲುಗಳು ನಿಮಗೇ ಉಳೀಲಿಕ್ಕೇ ಗೆಸ್ಟ್ ಹೌಸ್ಗಳು ಎಲ್ಲ ಇದೆ ನೀವು ಅಲ್ಲಿ ದಣಿವಾರಿಸಿಕೊಂಡು ಅಲ್ಲಿ ಬೇಕಾದ ರೆಸ್ಟೋರೆಂಟುಗಳಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ನಿಮ್ಮ ಮುಂದಿನ ಪ್ರಯಾಣವನ್ನು ಮುಂದಿನ ಇದನ್ನು ನೋಡ್ಬೋದು ಮತ್ತು ಹಾಗೇ ಬಂದರೆ ಈ ಪ್ರವಾಸಿ ತಾಣ ನೋಡಬೇಕಾದ್ರೆ ಸಾಗರದಲ್ಲಿ ಇಕ್ಕೇರೀ ಅಂತೇಳಿ ಇದೆ ಪುರಾತನ ಕೆಳದಿ ಅರಸರು ಕಟ್ಟಿದ್ದ ಕಟ್ಟಿದ ದೇವಸ್ಥಾನ ಇದೆ ಮತ್ತು ಕೆಳದಿ ಕೆಳದೀ ಅಂತೇಳಿ ಇನ್ನೊಂದು ಇನ್ನೊಂದು ಇದೆ ತುಂಬ ಪುರಾತನವಾದ ಭವ್ಯ ಶಿಲ್ಪಕಲಾ ಪರಂಪರೆಯನ್ನು ಹೊಂದಿದ ನಡು ಕಲ್ಲಲ್ಲೆ ಕಟ್ಟಿದ ಕೆತ್ತಿದ ಹಾಂ ದೇವಾಲಯವಿದೆ ಅಲ್ಲಿ ನಾವೂ ಕದಂಬರ ಕಾಲದ ವಾಸ್ತುಶಿಲ್ಪವನ್ನು ನೋಡಬೌದು ತುಂಬ ಪ್ರೇಕ್ಷಣೀಯ ಸ್ಥಳ ಆಗಿದೆ ಈಶ್ವರ ಎರಡೂ ಸ್ಥಳಗಳಲ್ಲಿ ಈಶ್ವರನ ಲಿಂಗ ಮತ್ತು ಈಶ್ವರನ ಈಶ್ವರನನ್ನು ಆರಾಧಿಸ್ತಾರೆ ವರ್ಷಕ್ಕೆ ಒಂದ್ಸಲ ಜಾತ್ರೇ ಪೂಜೆ ನಡೀತದೆ ಅದಕ್ಕೆ ಅದರಿಂದ ಇಲ್ಲಿಯವರು ಆ ಸ್ಥಳಗಳಿಗೆ ತುಂಬ ಹೆಚ್ಚಿನಾ ನಿತ್ಯವಾಗೀ ಪ್ರಯಾಣವನ್ನು ಬೆಳೆಸ್ತಾರೆ ಮತ್ತು ಬೇರೆ ಪರ ಊರುಗಳಿಂದ ಸಾವಿರಾರು ಲಕ್ಷೋಪಲಕ್ಷ ಜನರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಪ್ರವಾಸವನ್ನು ಇದು ಮಾಡ್ತಾರೆ ಮತ್ತು ನೀವು ಮುಂದೆ ಹೋಗ್ಬೇಕಾದ್ರೆ ಒಂದು ಸಿಗಂದೂರು ಅಂತೇಳಿ ಒಂದು ದೇವಾ ದೇವಿಯ ಒಂದು ಸಿಗಂದೂರು ದೇವಿಯ ಚೌಡಮ್ಮ ದೇವಿಯ ಒಂದು ಸ್ತ ದೇವಸ್ಥಳವಿದೆ ಇಲ್ಲಿಗೆ ಹೋಗಬೇಕಾದ್ರೆ ನೀವು ಲಾಂಚ್ ಮೇಲೆ ಹೋಗ್ಬೇಕು ಆ ಲಾಂಚಲ್ಲಿ ಪ್ರಯಾಣಿಸುವ ಅನುಭವ ಅನುಭವಕ್ಕೋಸ್ಕರನೇ ಎಲ್ಲರೂ ಬೇರೆ ಪರ ಊರುಗಳಿಂದ ಬಂದು ಅದ್ರಲ್ಲಿ ಪ್ರಯಾಣಿಸುವ ಒಂದು ಅರ್ಧ ಗಂಟೆ ಪ್ರಯಾಣ ಇದೆ ಆ ಪ್ರಯಾಣ ನೀವು ಸಾಗರದಿಂದ ಮೂವತ್ತಾರು ಕಿಲೋಮೀಟರಲ್ಲಿ ಇದ್ದರೆ ಅರ್ಧಕ್ಕೆ ಅರ್ಧ ಗಂಟೆ ಆ ಲಾಂಚಲ್ಲಿ ನಿಮಗೆ ಪ್ರಯಾಣ ಹೃದಯ ಮನೋಹರ ಮತ್ತು ಸುಂದರವಾದ ಅನುಭವವನ್ನು ನೀಡ್ತದೆ ನಿಮಗೆ ಮತ್ತು ಅಲ್ಲಿ ಹೋಗಿ ಬರು ಬರಬೌದು ತುಂಬ ಸುಂದರವಾದ ಸ್ಥಳವಾಗಿದೆ